ನಾನು ಆನ್ಲೈನ್ ಶಾಪಿಂಗಲ್ಲಿ ನಾನು ನಂದು ಎರಡನೇ ಪ್ರಾಡೆಕ್ಟ್ ಫಸ್ಟ್ ಪ್ರಾಡೆಕ್ಟ್ ನಾನು ತಕೋ ಪರ್ಚೇಸ್ ಮಾಡಿದ್ರಲ್ಲಿ ಮಾಡಿದ್ದು ಚೆನ್ನಾಗಿ ಬಂತು ಹೇಳ್ಕೊಂಡು ನಾನು ಒಂದು ಕ್ಯಾಮ್ರಾನ ಇಷ್ಟಪಟ್ಕೊಂಡು ಪರ್ಚೇಸ್ ಮಾಡಿದೆ ಆನ್ಲೈನ್ನಲ್ಲಿ ಆದರೆ ಆ ಕ್ಯಾಮ್ರಾ ಮನೆಗೆ ತಂದನಂತ್ರ ಒಂದು ಒಂದು ಹದಿನೈದು ದಿನ ತುಂಬ ಚೆನ್ನಾಗಿ ವರ್ಕಾಯಿತು ಕಡೆ ಕಡೆಗೆ ಒಂದು ಹದಿನೈದು ದಿನದ ನಂತರ ಅದ್ರದ್ದು ಒಂದೊಂದೇ ಪ್ರಾಬ್ಲಂ ಸ್ಟಾರ್ಟ್ ಆಯಿತು ಅದೇನೆಂದ್ರೆ ಬಟನ್ ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ ಫ್ಲೋ ಫೋಟೋನು ಸಹ ಕ್ಲಿಯರ್ ಆಗಿ ಬರ್ತಾಯಿಲ್ಲ ಹೀಗೆ ಒಂದೊಂದೇ ಪ್ರಾಬ್ಲಮ್ಸ್ನ ಅದು ಕ್ರಿಯೇಟ್ ಆಗ್ತಾಯಿದೆ ಅದಕ್ಕೆ ನನಗೆ ಈ ಆನ್ಲೈನ್ ಶಾಪಿಂಗಿಂದ ಈ ಕ್ಯಾಮರಾನ ಯಾಕಾದ್ರೂ ಆರ್ಡರ್ ಮಾಡಿದೆ ಅನ್ನಿಸ್ತಾಯಿದೆ ಯಾಕೆಂದ್ರೆ ನಾನು ಅಷ್ಟು ತುಂಬನೇ ಇಷ್ಟಪಟ್ಕೊಂಡು ತುಂಬನೇ ಚೆನ್ನಾಗಿ ಬರ್ಬಹುದು ಅನ್ನೋ ಕಾರಣಕ್ಕೆ ನಾನು ಮತ್ತು ನನ್ನ ಟೈಮೂ ಸೇವಾಗತ್ತೆ ಅಂತ ಅನ್ಸ್ಕೊಂಡು ನಾನು ಈ ಆನ್ಲೈನ್ ಶಾಪಿಂಗಲ್ಲಿ ಒಂದು ಶಾಪಿಂಗಲ್ಲಿ ಕ್ಯಾಮ್ರಾನ ಆರ್ಡರ್ ಯಾಕಾದ್ರೂ ಮಾಡಿದ್ನಪ್ಪಾ ಅಂತ ಹೇಳ್ಕೊಂಡು ತುಂಬನೇ ಬೇಜಾರಾಗ್ತಾ ಇದೆ ಯಾಕೆಂದ್ರೆ ಅದು ವರ್ಕ್ನು ಸರಿ ಆಗ್ತಾಯಿಲ್ಲ ಫೋಟೋದು ಕ್ಲಾರಿಟೀಯೂ ಇಲ್ಲ ಮತ್ತದನ್ನು ನಾನು ರಿಟರ್ನ್ ಮಾಡುವ ಅಂದರೆ ಅದು ಏಳು ದಿನದ ಒಳಗೆ ಮಾಡ್ಬೇಕಾಗಿತ್ತು ಇದು ಏಳು ದಿನದ ನಂತರನೇ ನನಗೆ ಪ್ರಾಬ್ಲಮ್ಸ್ನ ಇದು ಮಾಡ್ತಾಯಿದೆ ಈಗ ವಾಪಸ್ಸು ಕೊಡು ಇದು ಮಾಡುವ ಅಂತ ಹೇಳಿದ್ರೆ ಅದಕ್ಕೆ ಅವರು ಇದು ಮಾಡ್ತ ಏಳು ದಿನ ಆಗಿದೆ ಮತ್ತು ನಾವು ಇದು ಎಕ್ಸ್ಚೇಂಜ್ ಮಾಡೋಲ್ಲ ಅಂತ ಇದ್ದಾರೆ ಇದರಿಂದ ನನಗೆ ಇಷ್ಟು ಬೇಜಾರಾಯಿತಂದ್ರೆ ಈ ಆನ್ಲೈನ್ ಶಾಪಿಂಗ್ ಇನ್ಮುಂದೆ ಮಾಡೋದೇ ತಪ್ಪು ಅನ್ನಿಸ್ತಾನೇಯಿದೆ ಯಾಕಾದ್ರೂ ಮಾಡಿದ್ನಪ್ಪ ಅಂತ ಹೇಳ್ಕೊಂಡು ಇಷ್ಟು ಬೇಜಾರಾಗ್ತಾಯಿದೆ ಸೊ ಈ ಆನ್ಲೈನ್ ಶಾಪಿಂಗ್ ಮಾಡೋದಕ್ಕಿಂತ ನಾವು ಅಂಗಡಿಗೆ ಹೋಗ್ಕೊಂಡು ಪರ್ಚೇಸ್ ಮಾಡೊದೇ ಒಳ್ಳೆಯದಿತ್ತು ಯಾಕಾದ್ರೂ ಮಾಡಿದ್ನಪ್ಪ ಅಂಥೇಳ್ಕೊಂಡು ಇಷ್ಟು ಬೇಜಾರಾಗ್ತಾಯಿದೆ ಈ ಆನ್ಲೈನ್ ಶಾಪಿಂಗಿಂದ ಇಷ್ಟೆಲ್ಲ ತೊ ಅಯ್ಯೋ ನಾನು ಮೋಸ ಹೋದೆ ಅಲ್ಲಾಅಂತ ಹೇಳ್ಕೊಂಡು ತುಂಬನೇ ಬೇಜಾರಾಗ್ತಾಯಿದೆ ಶಿ